ಹಾಂ ಹೇಳಿ ಮೇಡಮ್ ಹಾಂ ಎಸ್ ಮೇಡಮ್

ಇಲ್ಲ ಮೇಡಮ್ ಅದು ಒಂದು ಒಂದು ಟಿಕೇಟ್ ಇಲ್ಲ ಅಂದರೆ ಅದು ಕಂಪ್ಲೇಂಟ್ ಆಗುತ್ತೆ ಮತ್ತು ಅದಕ್ಕೆ ಫೈನ್ ಕಟ್ಟಲೇ ಬೇಕು ಮೇಡಮ್ ನೀವು ಏನು ರೀಸನ್ ಹೇಳುದ್ರು ಅಲ್ಲಿ ಕೇಳೋಲ್ಲ ಅದು ನೀವು ಫೈನ್ ಕಟ್ಟಲೇ ಬೇಕಾಗುತ್ತೆ ಮೇಡಮ್ ಸಾರಿ ಮೇಡಮ್ ಮಿಸ್ ಆಗಿದೆ ಅಂದರೆ ನೀವು ಕ ಅಲ್ಲೇ ಎಲ್ಲೋ ಎಲ್ಲಾದರೂ ಇಟ್ಟಿರ್ತೀರೇನೋ ನೋಡಿ ಒಂದು ಸಲ ಚೆಕ್ ಮಾಡಿ ಅದು ಫೈನ್ ಕಟ್ಟಲೇ ಬೇಕಾಗುತ್ತೆ ಮೇಡಮ್ ನೀವು ಇಲ್ಲ ಮೇಡಮ್ ಸ್ಟುಡೆಂಟ್ಸ್ ಅಂತೀರ ನೀವು ಇಟ್ಕೊಂಬೇಕು ತಾನೇ ಜೋಪಾನವಾಗಿ ಅಲ್ಲೇ ಎಲ್ಲ ಎಲ್ಲಾದ್ರು ಇರುತ್ತೆ ನೋಡಿ ಇಲ್ಲ ಫೈನ್ ಕಟ್ಟಿಬಿಡಿ ಅವರಿಗೆ ಅಷ್ಟೇ ಇಲ್ಲ ಮೇಡಮ್ ಫೈನ್ ಕಟ್ಟಲೇ ಬೇಕಾಗುತ್ತೆ ನೀವು ನೀವು ಏನೇ ರಿಕ್ವೆಸ್ಟ್ ಮಾಡ್ಕೊಂಡ್ರೂ ಏನು ಮೇಡಮ್ ಕೇಳಿಸ್ತ ಇಲ್ಲ ನೋಡಿ ಒಂದು ಸಲ ಎಕ್ಸ್ಪೀರಿಯನ್ಸ್ ಆಗಿತ್ತು ತಾನೇ ನಿಮಗೆ ಜೋಪಾನ್ವಾಗಿ ಇಟ್ಕೊಬೇಕು ತಾನೇ ಹಿಂಗ್ ಯಾವಾಗಲೂ ಹಿಂಗೆ ಹೇಳುದ್ರೆ ಏನು ಮಾಡೋಕ್ಕಾಗುತ್ತೆ ಮೇಡಮ್ ನೀವು ಫೈನ್ ಕಟ್ಟಲೇ ಬೇಕಾಗುತ್ತೆ ಮೇಡಮ್ ನೀವು ಜರ್ನಿ ಮಾಡ್ಬೇಕಾದ್ರೆ ನೋಡ್ಕೊಬೇಕು ತಾನೇ ನೀವು ಕರೆಕ್ಟ್ ಆಗಿ ಇಲ್ಲ ಮೇಡಮ್ ಅದೇನು ಫೈನ್ ಇದೆ ಅದನ್ನು ಕಟ್ಟಿಬಿಟ್ಟು ಹೋಗಿ ಮೇಡಮ್ ನಾವು ಏನೂ ಹೇಳಕ್ಕಾಗಲ್ಲ ಅವರಿಗೆ ನೀವು ಕಟ್ಬಿಟ್ಟು ಹೋಗ್ಬೇಕಾಗುತ್ತೆ ನೋಡಿ ಅಷ್ಟೇ ಅಷ್ಟೇ ಮ್ಯಾಮ್